ಹಾಂ ಯಾರು ರೀ

ನಂಬಳಿ ಹಾಲು ಮೊಸರು ಬೆಣ್ಣೆ ತುಪ್ಪ ಚೀಸ್ ಯೋಗಾಟ್ ಪನ್ನೀರ್ ಇವೆಲ್ಲ ಸಿಕ್ತಾವೆ ರೀ ನಮ್ಮ ಶಾಪ್ ಒಳಗೆ ನಿಮ್ಗೆ ಏನು ಬೇಕು ರೀ ಅದೇ ನಮ್ಮದು ಅಲ್ಲಿ ಒನ್ ಕೆಜಿ ಚೀಸಿಗೆಲ್ಲ ಸಾವಿರದ ಐನೂರು ರುಪಾಯಿ ಆಗುತ್ತೆ ರೀ ಯೋಗಾಟ್ ಬಂದು ಸಾವಿರ ರುಪಾಯಿ ಆಗುತ್ತೆ ಹಾಂ ಪ್ಯೂವರ್ ದೇಸಿ ಮಿಲ್ಕಿಲಿಂದ ಮಾಡ್ತೀವಿ ರೀ ನಾವೇ ಓನ್ ಪ್ರಾಡಕ್ಟ್ ಅದು ಬೇರೆ ಯಾವ್ದು ವೆಂಡರ್ಲಿಂದ ಸಪ್ಲೈ ಮಾಡೋಲ್ಲ ನಾವು ಮಾಡಿದ್ದೆ ನಮ್ಮದೆ ಪ್ರಾಡಕ್ಟ್ ಅದು ಇ ಇಲ್ಲ ಮೇಡಮ್ ಅವೆಲ್ಲಾ ಇದು ಬೇರೆ ಪ್ರಾ ನಮ್ಮದೆಲ್ಲ ದೇಸಿ ಆಕಳಿಂದ ಇದು ಮಾಡಿದ್ದು ಇರ್ತದೆ ದೇಸಿ ಆ ಇಲ್ಲ ಸಾವಿರದ ಐದುನೂರು ರುಪಾಯಿ ಅಂದ್ರೆ ಮತ್ತು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಬೋದು ಬಟ್ ನೀವು ಎಷ್ಟು ಹೇಳ್ತೀರಲ್ಲ ಅದ್ರ ಮೇಲೆ ಡೆಪೆಂಡಾಗುತ್ತೆ ಸ್ವಲ್ಪ ಬಾರ್ಗೈನ್ ಮಾಡ್ಬೋದು ಅಂದ್ರೆ ಸ್ವಲ್ಪ ಲೂಸ್ ಒಯ್ಯೊರಿಗೆಲ್ಲ ಅಷ್ಟು ಆಗೊಂಗಿಲ್ಲ ನಿಮ್ಗೆ ಎಷ್ಟಿತ್ತು ರಿಕ್ವಾಯ್ರ್ಮೆಂಟ್ ಹಾಂ ಹಾಂ ಹಂಗಂತ ಅಂದರೆ ಹತ್ತು ಹತ್ತು ಕೆಜೀ ಓಕೆ ಅದಕ್ಕೆ ನಾವು ಬೇಕಿತ್ತು ಅಂದ್ರೆ ಅದ್ಕೆ ಒಂದು ಸಾವಿರ ರುಪಾಯಿ ಸನೀಹ ಸಾವಿರದ ಇನ್ನೂರು ರುಪಾಯಿ ಇದು ಚೀಸಿಗೆ ಮಾಡ್ತೇವೆ ರೀ ಒಂದು ಏಳುನೂರು ಎಂಟುನೂರು ಯೋಗಾಟ್ ಆಗುತ್ತೆ ನೋಡಿರಿ ಅದು ಆಮೇಲೆ ನಮ್ಗೆ ವರ್ಕೌಟ್ ಆಗಲ್ಲ ರೀ ಅದು ಅಲ್ದೇ ನಾವು ಅಲ್ಲಿಂದ ಮಾರ್ನಿಂಗ್ ಮಾರ್ನಿಂಗ್ ನಿಮ್ಗೆ ತಂದು ಡೆಲಿವರಿ ಕೊಡ್ಬೇಕು ನಮ್ಮ ಡೆಲಿವರಿ ಚಾರ್ಜು ಅದೆಲ್ಲ ಅದೇನು ಹಾಕೊಂಗಿಲ್ಲ ನಾವು ಅದು ಕರೆಕ್ಟ್ ಮೇಡಮ್ ಇಲ್ಲಿ ನಂಬಳಿ ಎಲ್ಲದಕ್ಕೂ ನಾವು ನೋಡ್ಬೇಕಲ್ಲ ನಾವು ಮಷಿನರಿ ಇದಲ್ಲ ಎಂಥಿಲ್ಲ ಎಲ್ಲ ಮ್ಯಾನ್ ಇದರ್ಲಿಂತ ಮಾಡೋದು ಸೊ ಹಾಗಾಗಿ ನಮ್ಗೆ ಲಾಸ್ಟ್ ಅಂದ್ರೆ ಸಾವಿರದ ಒಂದು ಹಾಂ ಫ್ರೆಶ್ ಮಿಲ್ಕ್ಯಿಂದ ನಾವು ಮಾಡ್ತೇವೆ ಸೊ ಹಂಗಾಗಿ ನಮ್ಗೆ ಒಂದು ಸ್ವಲ್ಪ ಕ್ವಾಸ್ಟ್ ಜಾಸ್ತಿ ಬೀಳ್ತದೆ ರೀ ದೇಸಿ ಮಿಲ್ಕ್ಲಿಂದ ಮಾಡೋದು ಹಂಗಾಗಿ ಅದಕ್ಕೆ ಮಾಡ್ಲಾತಿವಿ ಬೇಕಾದ್ರೆ ನಿಮ್ಗೆ ಒಂದು ಇನ್ನೊಂದು ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಮಾ ಸಾವಿರದ ನೂರು ರುಪಾಯಿಗೆ ಬೇಕಾದ್ರೆ ಮಾಡ್ಕೊ ಚೀಸ್ ಇವಟ್ ಏಯ್ಟ್ ಹಂಡ್ರೆಡ್ ಎಲ್ಲ ಆಗಲ್ಲ ಸಾವಿರ ರುಪಾಯಿ ಲಾಸ್ಟ್ ರೀ ಮೇಡಮ್ ಚೀಸಿಗೆ ಯೋಗಾಟ್ ಆದರೆ ಒಂದು ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮಾಡ್ತೇವೆ ಹಾಂ ಆಯ್ತು ರೀ ಒಂದು ಸಲ ಬನ್ರಿ ನಮ್ಮ ಶಾಪಿಗೆ ಬಂದು ಆಡ್ರ್ ಇದು ಮಾಡಿದ್ರೆ ನಾವು ಬಿಲ್ ಗಿಲ್ ಎಲ್ಲ ಜಿ ಎಸ್ ಟಿ ಹಾಕಿ ಕೊಡ್ತೇವೆ ಆಮೇಲೆ ನಿಮ್ಗೆ ಡೆಲಿವರಿ ಟೈ ಡೇಟ್ ಹೇಳ್ತೆ ಈ ಮಾರ್ಕೆಟ್ದಾಗ ಬರ್ತದೆ ರೀ ಮಾರ್ಕೆಟಿಗೆ ಬಂದು ಫೋನ್ ಮಾಡಿರಿ ನಾ ಎಕ್ಸಾಕ್ಟ್ ಅಡ್ರೆಸ್ ಅಲ್ಲಿ ನಿಮ್ಗೆ ಡೈರೆಕ್ಷನ್ ಮಾಡ್ತೇನೆ ಹಾಂ ಹಾಂ